ಈ ಹವಾಮಾನ ಅನ್ನೋದೇ ಹೀಗೆ ರೈತನಾದವನನ್ನ ಎಷ್ಟು ಕಾಡುತ್ತೆ ಗೊತ್ತಾ ನಮ್ಮ ಕಡೆಯಲ್ಲಿ ಈ ರೈತನಿಗೆ ಎಷ್ಟು ಕಷ್ಟ ಅನುಭವಿಸ್ತಾನೆ ಅಂದರೆ ಹೇಳೋಕ್ಕೇ ಆಗಲ್ಲ ಒಂದೊಂದು ವರ್ಷ ಅಂತೂ ಸರಿಯಾಗಿ ಮಳೆಯೇ ಬರಲ್ಲ ರೈತರ ಭೂಮಿ ಒಣಗಿ ಯಾವುದೇ ಬೆಳೆ ಬೆಳೆಯೋಕ್ಕಾಗಲ್ಲ ಸರಿಯಾಗಿ ನೀರಿನ ವ್ಯವಸ್ಥೆ ಕೂಡ ಇರಲ್ಲ ಇನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ವೆಲ್ ಇಲ್ಲವೇ ಬಾವಿ ತೋಡಿಸಿದರೂ ಸರಿಯಾಗಿ ನೀರು ಕೂಡ ಬರಲ್ಲ ಹಾಗೆ ನೀರು ಕೂಡ ಸಿಕ್ಕಿತಂದರೂ ಅದು ಬೇಗನೆ ಬತ್ತಿ ಹೋಗತ್ತೆ ಯಾವುದೇ ಬೆಳೆ ಬೆಳಿಬೇಕಾದರೂ ಸುಮ್ಮನೆ ತಮಾಷೆ ಮಾತಲ್ಲ ಅದಕ್ಕೆ ಸರಾಗವಾಗಿ ನೀರು ಬೇಕೇ ಅನ್ಸುತ್ ಬೇಕೇ ಬೇಕಾಗುತ್ತೆ ಆದರೆ ಏನ್ಮಾಡೋದು ನೀರು ಸಿಗಲ್ಲ ಅದಲ್ಲದೆ ನಮ್ಮ ಕಡೆ ಬಿಸಿಲು ಜಾಸ್ತಿ ಬೇಗನೆ ನೀರು ಬತ್ತಿ ಹೋಗತ್ತೆ ಆದರೂ ಕೂಡ ಕೆಲವೊಮ್ಮೆ ಹೇಳೋಕ್ಕಾಗಲ್ಲ ಮಳೆ ಬಂದರೂ ಬರತ್ತೆ ಆದರೆ ಈ ಮಳೆ ಒಂದೆರಡು ವರ್ಷದಲ್ಲಿ ಸರಿಯಾಗಿ ಏನೋ ಮಳೆ ಬರ್ತಿದೆ ಆದರೆ ಈ ಸಲದ ಮಳೆಯಂತೂ ಜಾಸ್ತಿ ಆಗಿದೆ ಈ ಜಾಸ್ತಿ ಮಳೆ ಬಂದ ಕಾರಣದಿಂದ ಬೆಳೆಯೆಲ್ಲ ಹಾಳಾಗಿದೆ ಮೊದಲೇ ನಮ್ಮದು ಕರಾವಳಿ ಪ್ರದೇಶ ಅಲ್ವಾ ಹಾಗಾಗಿ ಗಾಳಿ ಜೋರಾಗಿಯೇ ಇರುತ್ತೆ ಹಾಗೂ ಏನೇ ಚಂಡಮಾರುತ ಇದ್ದರೂ ಮೊದಲಿಗೆ ಎಫೆಕ್ಟ್ ಆಗೋದು ನಮ್ಮ ಕಡೆಯೇ ಈ ಸಲದ ಗಾಳಿ ಮಳೆಗೆ ತುಂಬ ಫಲ ಕೊಡುವಂಥ ಮರಗಳು ಬಿದ್ದು ಹೋಗಿದೆ ಅದಲ್ಲದೆ ಬಾಳೆ ಗಿಡ ಕೂಡ ಹಾಳಾಗಿದೆ ಆದರೂ ನಮ್ಮ ರೈತರು ಯಾವುದಕ್ಕೂ ಹೆದರಲ್ಲ ಬರಗಾಲ ಬಂದರೂ ಎಷ್ಟೇ ದೂರದಿಂದ ನೀರು ತರಿಸ್ತಾರೆ ಅದಲ್ಲದೆ ದೂರದಲ್ಲಿರೋ ಹೊಳೆ ಕಾಲುವೆ ಇಂತಹವುಗಳಿಗೆ ಪಂಪ್ಸೆಟ್ ಅಳವಡಿಸಿ ನೀರನ್ನು ಪೂರೈಸ್ಕೊಳ್ತಾರೆ ಆದರೂ ಇದು ದುಬಾರಿ ಅನಿಸುತ್ತೆ ಆದರೆ ಏನೂ ಮಾಡೋಕ್ಕಾಗಲ್ಲ ಮಳೆ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಭೂಮಿಯನ್ನು ತೋಟಗಳನ್ನಾಗಿ ಕನ್ವರ್ಟ್ ಮಾಡಿಕೊಂಡಿದ್ದಾರೆ ಇದರಿಂದಾದರೂ ಸ್ವಲ್ಪ ಪ್ರಮಾಣದ ಆದಾಯ ಪಡೆ ಪಡಿಬಹುದಲ್ಲ ಅನ್ನೋ ಅನಿಸಿಕೆ ಅವರದು ಹಾಗಾಗಿ ರೈತರು ಕೆಲವೊಮ್ಮೆ ಲಾಸ್ ಅನುಭವಿಸಿದರೂ ಕೆಲವೊಮ್ಮೆ ಹೇಳೋಕ್ಕಾಗಲ್ಲ ಲಾಭ ಕೂಡ ಬರುತ್ತೆ